ಕೃಷಿಯ ಸಲಕರಣೆಗಳು ಮಡಿಕೆ ಆಮೇಲೆ ಮುಂಜೋಣ ಮಡಿಕೆ ಕೃಷಿಯ ಮತ್ತು ಟ್ಯಾಕ್ಟ್ರು ಮತ್ತು ಎತ್ತುಗಳು ಇವೆಲ್ಲ ಕೃಷಿಯ ಸಲಕರಣೆಗಳು ಕೃಷಿಯ ಸಲಕರಣೆಗಳು ವಿವಿಧ ಸಲಕರಣೆಗಳ ಸಾಧನಗಳ ಬಗ್ಗೆ ನಮಗೆ ಈಗ ಮಡಿಕೆ ಮುಂದೋಣ ಮಡಿಕೆಯನ್ನು ಭೂಮಿಯನ್ನು ಚೆನ್ನಾಗಿ ಉಳ್ತದೆ ಮಡಿಕೆ ಅಂದರೆ ಆಮೇಲೆ ಟ್ಯಾಟ್ರು ಮಡಿಕೆ ನಾಲ್ಕರ ಮಡಿಕೆ ಅಂತೇಳ್ತಿವಿ ಅದೂ ಟ್ಯಾಕ್ಟ್ರಿಗಾಕಿ ಹೊಡೆಯುದ್ರಿಂದ ಕೃಷಿ ಭೂಮಿ ಭಾಳ ಮೆದುವಾಗಿ ಆಮೇಲೆ ಪುಡಿ ಪುಡಿ ಮಣ್ಣಾಗಿ ಫಲವತ್ತಾದ ಒಂದು ಫಲವನ್ನು ಕೊಡಕ್ಕೆ ಅದು ಒಂದು ಉಪಯೋಗ ಆಗ್ತದೆ ಹಾಗೇ ಕೃಷಿಯ ಇನ್ನೊಂದು ಪಂಪಿಂಗು ಈ ಔಷಧ ಪಂಪು ಹೊಡೆಯುದ್ರಿಂದ ಅದು ಒಂದು ಒಳ್ಳೆ ಕೆಲಸವನ್ನು ಕೃಷಿಗೆ ಮಾಡುತ್ತದೆ ಆಮೇಲೆ ಎತ್ತುಗಳು ನಮ್ಮ ಕೃಷಿಗೆ ಭೂಮಿಗೆ ಏನೇನು ಸಲಕರ್ಣೆಗಳು ಬೇಕಪ್ಪ ಹೊಲ ಉಳಕ ಎತ್ತುಗಳು ಆಮೇಲೆ ಮಡಿಕೆ ಟಿಲ್ಲರು ಬೋದು ಬೋದು ಅಂದರೆ ಎರಡು ಸಾಲುಗಳನ್ನು ಹಾಕತಕ್ಕಂಥ ಒಂದು ಸಲಕರಣೆ ಅದರ ಸಾಧನ ನೀರು ಸಲೀಸಾಗಿ ಹೋಗ್ತದೆ ಆಮೇಲೆ ಟಿಲ್ಲರ್ ಹೊಡೆಯುವುದ್ರಿಂದ ಎಲ್ಲ ಕಸಕಡ್ಡಿಗಳನ್ನು ತೆಗೆದು ಕೃಷಿ ಭೂಮಿಯನ್ನು ಫಲವತ್ತಾಗಿ ಮಾಡತಕ್ಕಂಥ ಒಂದು ಸಲಕರಣೆ ಟಿಲ್ಲರು ಮಡಿಕೆ ಮಡಿಕೆಯನ್ನು ಉಳೋದರ ಮಡಿಕೆ ಕೃಷಿಯ ಒಂದು ಸಲಕರಣೆ ಅದು ಮಡಿಕೆ ಹೊಡೆಯುವುದರಿಂದ ಭೂಮಿಯು ಕೆಳಗಿನ ಪದರು ಮೇಲೆ ಬಂದು ಭೂಮಿಯನ್ನು ಒಳ್ಳೆಯ ಹದವಾಗಿ ಮಾಡುತ್ತದೆ ಹಾಗಾಗಿ ಟ್ಯಾಟ್ರು ಟ್ಯಾಟ್ರೂ ಹೊಡೆಯುದ್ರಿಂದ ಭೂಮಿಯನ್ನು ಚೆನ್ನಾಗಿ ಹದ ಮಾಡಿ ಮಾಡಬಹುದು ಹಾಗೇ ಕ್ರೂ ಆಮೇಲೆ ಇದು ಗದ್ದೆ ಹಾಕುವಂತ ಮಿಷನ್ನು ಅದು ಈಗ ಮಿಷಿನ್ನಿನಲ್ಲೇ ಹಾಕಿ ಟ್ರೆಲ್ಲರ್ ಅಂತ ಹೇಳ್ತಾರೆ ಅದನ್ನ ಹಾಕ್ಬಿಟ್ಟು ಒಂದೊಂದೇ ಸಸಿಯನ್ನು ಅವ್ರು ಹಾಕ್ಕೊಂತ ಹೋಗ್ತದೆ ಅದರಿಂದ ಜನಸಂಖ್ಯೆನೂ ಕಮ್ಮಿ ಆಗ್ತದೆ ಹತ್ತು ಜನ ಮಾಡತಕ್ಕಂಥ ಕೆಲಸ ಒಬ್ಬ ವ್ಯಕ್ತಿಯಿಂದಾನೆ ಮಾಡಬೌದು ಆಮೇಲೆ ಮೆಕ್ಕೆ ಜೋಳ ಜಿನ್ನ ಮೆಕ್ಕೆಜೋಳ ಜಿನ್ನದಲ್ಲಿ ಅವಾಗೆಲ್ಲ ಬಡೀತಕ್ಕಂಥ ಹಳೇ ಮಾದರಿ ಇತ್ತು ಈಗ ಮೆಕ್ಕೆಜೋಳವನ್ನು ಅದೇಟ್ಗೆ ಅದೇ ತಗೊಂಡು ಹಾಕ್ಕೊಂಡು ಮೆಕ್ಕೆಜೋಳ ಚೀಲಲ್ಲಿ ಹೊರತಕ್ಕಂಥ ಒಂದು ಯಂತ್ರ ಅದರಿಂದ ಒಂದು ಇಪ್ಪತ್ತು ಜನ ಮೂವತ್ತು ಜನ ಕೆಲಸ ಮಾಡೋದರಿಂದ ಒಂದು ಐದು ಹತ್ತು ಜನದಲ್ಲಿ ಆ ಕೆಲಸ ಆಗಿ ಹೋಗ್ತದೆ ಆಮೇಲೆ ಭತ್ತ ಕೊಯ್ಯತಕ್ಕಂಥ ಮಿಷಿನ್ ಭತ್ತವನ್ನು ಹತ್ತು ಜನ ಐವತ್ತು ಜನ ಆಳು ಇಟ್ಟು ಕೊಯ್ಯೋದಕ್ಕಿಂತ ಮಿಷಿನ್ ಒಂದು ದಿನ್ದಲ್ಲಿ ಹತ್ತು ಎಕರೆ ಕೊಯ್ದು ಅದನ್ನು ಒಂದು ನಟ್ಟಿಗೆ ಕಡೆದು ಅದರಿಂದ ಸಮಯಾನೂ ಉಳಿತಾಯ ಆಗ್ತದೆ ಆದ್ರೆ ಜನ್ರಿಗೆ ಕೆಲಸನೂ ಕಮ್ಮಿ ಆಗ್ತದೆ ಆದಷ್ಟು ಬೇಗನೇ ಕೆಲಸ ಆಗ್ತದೆ ಹಾಗಾಗಿ ಕೃಷಿಯ ಸಲಕರಣೆಗಳು ಯಂತೋಪಕರಣಗಳು ಹೆಚ್ಚಿಗೆ ಇರುವುದರಿಂದ ಕೃಷಿ ಉತ್ಪಾದನೆ ಮಾಡತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ ಅದರ ಉಪಯೋಗಗಳು ಆಗುತ್ತೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ ಹಾಗಾಗಿ ಈ ಕೃಷಿಯ ಯಂತ್ರಗಳು ಇಡೀ ದೇಶದಲ್ಲಿ ಗ್ರಾಮೀಣದಲ್ಲಿ ಎಲ್ಲ ಇರುವುದರಿಂದ ರೈತರಿಗೆಲ್ಲ ಯಾವುದೇ ರೀತಿಯ ತೊಂದರೆ ಆಗದಾಗೆ ಎರಡು ದಿವ್ಸ ಮಾಡತಕ್ಕಂಥ ಕೆಲಸ ಒಂದೇ ದಿವಸದಲ್ಲೇ ಆಗತಕ್ಕಂಥ ಯಂತ್ರಗಳು ಇವತ್ತು ಮಾರುಕಟ್ಟೆಗೆ ಬಂದಿರೋದರಿಂದ ಕೃಷಿಯ ಸಾಧನಗಳು ಅದ್ದು ಹಾಗಾಗಿ ಯಂತ್ರೋಪಕರಣಗಳ ಸಾಧನಗಳ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಿದ್ದೇನೆ ಅದನ್ನು ನಿಮ್ಮ ನಮ್ಮ ಅನಿಸಿಕೆಯ ಮೇರೆಗೆ ನಾನು ಹೇಳ್ತಿನ್ ಅಂತೇಳಿ ಇಷ್ಟಪಡುತ್ತೇನೆ ಆಯ್ತು